ಹಾಂ ನಮಸ್ತೆ ಅಮ್ಮ ಕೇಳ್ತಾಯಿದೆ ಯಾರು ಮಾತಾಡ್ತಾ ಇರೋದು ಹಾಂ ಅಮ್ಮ ಹೌದಮ್ಮ ಹೇಳಿ ಏನಾಗಬೇಕಾಗಿತ್ತು ಹೌದಾ ಹಾಂ ಡೊನೇಶನ್ ಎಲ್ಲ ಈಗ ನಮ್ಮ ನಮ್ಮ ಸ್ಕೂಲಲ್ಲಿ ನಾವು ತುಂಬ ಡಿಫ್ರೆಂಟಾಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾಯಿದ್ದೀವಿ ಅಂದ್ರೆ ಇತ್ತೀಚಿನ ದಿವ್ಸಗಳಲ್ಲಿ ಎಲ್ಲ ಭಾಳ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ ಎಲ್ಲ ಕೂಡ ಮಾಡ್ರನೈಜೇಷನ್ ಜೊತೆಗೆ ಜೊತೆಗೆ ಎಲ್ಲ ಹೋಗ್ತಾ ನಮ್ಮ ಕಲ್ಚರನ್ನ ಮರಿತಾ ಇದ್ದಾರೆ ಹೌದಲ್ಲವಾ ಸೊ ನಮ್ಮ ಸ್ಕೂಲಲ್ಲಿ ನಾವು ನಮ್ಮ ಟ್ರೆಡೀಷ್ನಲ್ ನೇಚರಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತೀವಿ ಜಾಸ್ತಿ ಬರ್ಡನ್ ಹಾಕಲ್ಲ ಇನ್ ದಿ ನ್ಯಾಚರಲ್ ವೇ ನಾವು ಮಕ್ಕಳಿಗೆ ಪಾಠ ಹೇಳಿಕೊಡ್ತೀವಿ ಆದ್ದರಿಂದ ನಮ್ಮ ಶಾಲೆಯಲ್ಲಿ ಡೊನೇಷನ್ ಏನು ಇರೋದಿಲ್ಲ ನಾವು ಎಲ್ಲ ನಮ್ಮ ಶಾಲೆ ನ್ಯಾಚುರಲ್ ಟ್ರೀಟ್ಮೆಂಟ್ಸಿಂದ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾಯಿರೋದ್ರಿಂದ ನಮ್ಮ ಶಾಲೆಗೆ ಎಲ್ಲ ಗೌರ್ಮೆಂಟ್ ಟೀಚರ್ಸ್ ಎಲ್ಲ ಸಪೋಟ್ ಕೊಟ್ಟುಬಿಟ್ಟು ಅವ್ರ ಕಡೆಯಿಂದ ಟೀಚರ್ಸು ನಮಗೆ ಡೊನೇಟ್ ಮಾಡ್ತಾಯಿದ್ದಾರೆ ಅವ್ರು ನಮಗೆ ಫ್ರಿಯಾಗಿ ಪಾಠ ಹೇಳ್ಕೊಡ್ತಾಯಿದ್ದಾರೆ ಹಾಂ ಹೇಳಿಯಮ್ಮ ಎಷ್ಟು ಜನ ಮಕ್ಕಳು ಎಷ್ಟು ಎಷ್ಟು ಮಕ್ಕಳನ್ನ ಕ್ಲಾಸಿಗೆ ಸೇರಿಸ್ಬೇಕು ಎಲ್ ಕೆ ಜಿ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡಾ ಎಲ್ ಕೆ ಜಿ ಪಾಪು ಹೆಸರೇನು ಸಂಧ್ಯಾ ಅಂತನಾ ಸೆಕೆಂಡ್ ಸ್ಟ್ಯಾಂಡರ್ಡ್ದು

ಮನು ಓಕೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಡ್ಮಿಷನ್ಸ್ ಇದೆಯೋ ಇಲ್ವೋ ಚಕ್ ಮಾಡಿಬಿಟ್ಟು ನಾನು ನಿಮಗೆ ಕಾಲ್ ಮಾಡಿ ತಿಳ್ಸ್ತೇನೆ ಹಾಂ ಬಸ್ ಫೆಸಿಲಿಟೀಸ್ ಎಲ್ಲ ಇದೆ ಟೈಮಿಂಗ್ಸ್ ನಾರ್ಮಲ್ಲು ಮೋರ್ನಿಂಗ್ ನೈನ್ ಟು ತ್ರೀ ಇರುತ್ತೆ ಹಾಂ ಬಸ್ ಫೆಸಿಲಿಟೀಸು ಮತ್ತು ಅಕೊಮೊಡೇಶನ್ ಬಗ್ಗೆ ಎಲ್ಲ ನೀವು ಅಡ್ಮಿಷನ್ನಿಗೆ ಬಂದಾಗ ಮಾತಾಡುವ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರಿ ನಾನು ನಿಮ್ಗೆ ಕಾಲ್ ಮಾಡಿಬಿಟ್ಟು ವಿಷಯ ತಿಳಿಸ್ತೀನಿ

ಓಕೆ ಓಕೆ ಅಮ್ಮ ತ್ಯಾಂಕ್ ಯು